ನಾನು ದಿನನಿತ್ಯದ ಹೊಸ ಸುದ್ದಿ ಸಮಾಚಾರಗಳನ್ನು ತಿಳಿಯೋದಕ್ಕೆ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಹಲವಾರು ಪೇಜ್ಗಳಿವೆ ನ್ಯೂಸ್ ಪೇಜಸ್ ಇದೆ ಅದರಿಂದ ನನಗೆ ದಿನನಿತ್ಯ ಏನಾಗ್ತಿದೆ ಎಲ್ಲಿ ಏನಾಗ್ತಿದೆ ಅನ್ನೋದೆಲ್ಲ ಗೊತ್ತಾಗತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ಗಳನ್ನು ಸುದ್ದಿ ಸಮಾಚಾರಗಳನ್ನು ತಿಳಿಯೋದಕ್ಕೆ ಯೂಸ್ ಮಾಡ್ತಾರೆ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡ್ತಾರೆ ಅವರು ದಿನನಿತ್ಯದ ವಿಚಾರಗಳನ್ನು ಹೇಳೋದ್ರಿಂದ ಅದು ನಮಗೆ ಒಂದು ಮಟ್ಟಿಗೆ ಸಹಾಯ ಮಾಡುತ್ತದೆ